ಹ್ಞೂ ಬನ್ನಿ ಮೇಡಮ್ ಕಾನ್ವಸ್ ಇದೆ

ಹಾಂ ಹೌದು ಮೇಡಮ್

ಬ್ಲೌಸ್ ಹ್ಞೂ ಹಾಂ ಹೊಲಿತಿದಿ ಮೇಡಮ್ ಹ್ಞೂ ಬ್ಲೌಸ್ಗೆ ಬಂದು ಐನೂರು ರೂಪಾಯಿ ಮಾಮೂಲಿ ಬ್ಲೌಝ್ ಇದ್ದರೆ ಹ್ಞೂ ಲೈನಿನ್ ನಮ್ದ ಹ್ಞೂ ನಮ್ಮದೆ ಹ್ಞೂ ಇನ್ನ ಜಾಸ್ತಿ ತಗೊಂತರೆ ಬೇರೆಯವ್ರು ಮೇಡಮ್ ಹ್ಞೂ ಹ್ಞೂ ಹ್ಞೂ ಹ್ಞೂ ಡ್ರೆಸ್ಗೆ ನಾನೂರು ರುಪಾಯಿ ಫೋರ್ ಅಂಡ್ರೆಡ್ ಹ್ಞೂ ಮಾಮೂಲಿ ಡ್ರೆಸ್ಗೆ

ಹೊಲಿತಿನಿ ಹ್ಞೂ ಹ್ಞೂ ಹ್ಞೂ ಸ್ಟಿಚಿಂಗ್ ಮಾಡೋದು ಅದು ಅಷ್ಟೆ ಹ್ಞೂ ಟಿಚ್ಚಿಂಗ್ ಮಾಡೋದು ಅದೆ ಹ್ಞೂ ಹ್ಞೂ ಹಾಂ ಬ್ಲೌಝು ಹ್ಞೂ ಹೊಲಿತಿನಿ ಚೆನ್ನಾಗೆ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ

ಹ್ಞೂ ಯಾವಾಗ ಬ ಯಾವಾಗ ಫ್ರೀ ಇರ್ತಿರ ನೀವು ಹ್ಞೂ ಹ್ಞೂ ಸರಿ ಮೇಡಮ್ ಹ್ಞೂ ಓಕೆ